ಹಲೋ ಹಲೋ ಹಲೋ ಹೇಳಿ ಹೇಳಿ ಎಷ್ಟು ಬೇಕು ಸರ್ ಅಂದರೆ ತೊಟ್ಟೆ ಅಂದರೆ ಅರ್ಧ ಲೀಟರಿಗೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ರೂಪಾಯಿ ಎಲ್ಲ ಉಂಟಲ್ಲ ಸರ್ ನಿಮಗೆ ಎಷ್ಟು ಬೇಕು ಸರ್ ಅಂದರೆ ಗ್ರೀನ ಕವರೂ ಮತ್ತು ನೀ ಬ್ಲೂ ಕವರೆಲ್ಲ ಉಂಟಲ್ಲ ಸರ್ ಹಾಗೇ ಯಾವ ಥರ ಏನು ಸರ್ ನಾವು ಆ ಥರ ಮೋಸ ಮಾಡೋದಿಲ್ಲ ಸರ್ ಆ ಥರ ಮೋಸ ಮಾಡೋದಿಲ್ಲ ಯಾವತ್ತು ಒಂದೇ ಥರ ಕೊಡೋದು ಹಾಲು ಹಾಂ ಹಾಂ ಅದು ಕುದ್ದು ಕುದ್ದು ಇದು ಆಗುವಾಗ ಬೆಣ್ಣೆ ಎಲ್ಲ ತನ್ನಷ್ಟಕ್ಕೆ ಬರ್ತದೆ ಸರ್ ಹ್ಞೂ

ಆಯ್ತು ಸರ್ ಆಯಿತು ನಿಮಗೆ ಬೇಕಿದ್ರೇ ಲೀಟ್ರಿಗೆ ನಲ್ವತ್ತು ಒಂದು ಎಂಬತ್ತೆರಡು ರೂಪಾಯಿಯಲ್ಲಿ ಹಾಕುವ ಸರ್ ಒಂದು ಎರಡು ರೂಪಾಯಿ ಕಡಿಮೆ ಮಾಡಿ ಹಾಕುವ ಓಕೆ ಮತ್ತು ನಮ್ಮ ಹಾಲೆಲ್ಲ ಆ ಥರ ಮೋಸ ಇದು ಮಾಡಿ ನೀರು ಹಾಕಿ ತುಂಬ ನೀರೆಲ್ಲ ಹಾಕಿ ಮಾಡೋದಲ್ಲ ಸರ್ ಹ್ಞೂ ಹಾಂ ಹೌದು ಹೌದು ಬರಬೇಕಪ್ಪ ನಮಗೆ ಕಸ್ಟಮರ್ ಬೇಕಲ್ಲ ಸರ್ ಹೌದು ಅದೇ ನಮಗೆ ಕಸ್ಟಮರ್ ಬೇಕಲ್ಲ ಹೌದು ಇಲ್ಲ ಇಲ್ಲ ಸರ್ ನೀವು ನಿಮ್ಗೆ ನಾವು ಆ ಥರ ಆಗದ ಹಾಗೇ ನಾವು ಮಾಡಿ ಕೊಡ್ತೇವೆ ಸರ್ ಆಯ್ತು ಆಯಿತು ಹಾಂ ಲೀಟರಲ್ಲಿ ಒಂದು ಎರಡು